ಹಾಂ ಹೇಳಿ ರೀ ಹಾಂ ಹೇಳಿರಿ ಏನಾಗ್ಬೇಕಿತ್ತು ಹಾಂ ಹೇಳಿ ರೀ ಹೌದು ರೀ ಎಷ್ಟು ಎಷ್ಟು ಎಷ್ಟು ಸ್ಟುಡೆಂಟ್ ಅದೆ ರಿ ಹೌದಾ ಮೇಲ್ ಮತ್ತೆ ಫೀಮೇಲ್ ಎಷ್ಟರೆ ಹೇಳ್ತೀರಿ ರೀ

ಹೌದು ರೀ ಯುನಿಫಾರ್ಮ್ ಯಾವ ಟೈಪ್ ರೀ ಅಂದ್ರೆ ಶರ್ಟ್ ಪ್ಯಾಂಟ್ ಹಾಂ ಹಾಂ ಹಾಂ ಪ್ಯಾಂಟ್ ಶರ್ಟ್ ರೀ ಅಂದರೆ ಹುಡ್ಗ್ಯಾರಿಗೆ ಚೂಡಿದಾರ್ ಗತ್ಲ್ಯಾಗೆ ಹೊಲಿಬೇಕಾ ಏನು ಜಾಕೇಟ್ ಹಾಂ ಜಾಕೇಟ್ ಹೊಲಿಬೇಕ್ ಏನು ರೀ ಅಂದರೆ ಈಗ ಬಟ್ಟೆ ನಾವೇ ತಗೋಬೇಕಾ ಏನು ನೀವು ಕೊಡ್ತಿರೀ ಹಂಗೇನು ಇಲ್ಲ ರೀ ನಿಂಬಲ್ಲಿ ಇತ್ತು ಅಂದ್ರೆ ನಾವು ನಿಮ್ಮ ಬಳಿನೇ ತರ್ತೀವಿ ನಿಮ್ಮ ಬಳಿ ಅವೈಲೇಬಲ್ ಇದ್ರು ಅಂದ್ರೆ ನೀವು ಕಲರ್ ಪ್ಯಾಟರ್ನ್ ಹೇಳ್ತೀರಿ ನಾವು ತಗೋತೀವಿ ರೀ ಅಂತ ಬಟ್ಟೆ ಮತ್ತು ಸ್ಟಿಚಿಂಗ್ ಎರಡರದ್ದು ಕಾಸ್ಟ್ ಹಿಡಿತದೆ ಹಿಡ್ದು ಹೇಳ್ಬೇಕು ಆಗ್ತದೆ ನೋಡಿರಿ ಅಂದ್ರೆ ನೀವು ಹುಡುಗ್ರುದ್ದು ಅಂತ ಹಿಡ್ದು ಹೇಳ್ತಿರಿ ಪ್ಯಾಂಟ್ ಶರ್ಟ್ ಅಲ್ಲಿ ರೀ ಹುಡುಗುರುದ್ದು ಹುಡುಗುರುದ್ದು ಒಬ್ಬ ಹುಡುಗನಿಗೆ ಹದಿನೈದು ನೂರು ಆಗ್ತದೆ ರೀ ಈಗ ಹುಡ್ಗ್ಯಾರ್ದು ಅಂತಂದ್ರೆ ಒಬ್ಬ ಹುಡುಗಿಗೆ ಹದಿಮೂರುವರೆ ಆತದೆ ನೋಡಿರಿ ಹಾಂ ಬಟ್ಟೆ ಮತ್ತೆ ಹೊಲಿಗೆ ಎರಡು ಹಿಡ್ಕೊಂಡು ಹೇಳ್ತೀನಿ ರೀ ಅಂದ್ರೆ ಹುಡುಗುರುದ್ದು ಪ್ಯಾಂಟ್ ಚೂರು ಇದು ಇರ್ತದೆ ಅಲ್ಲರಿ ಹೊಲ್ಯಾದು ಇದು ಹಾರ್ಡ್ ಇರ್ತದೆ ಹುಡ್ಗ್ಯಾರ್ದು ಏನು ಇರಲ್ಲ ರೀ ಜರ ಕುರ್ತಾ ಹೊಲಿಬೇಕು ಮ್ಯಾಗೆ ಜಾಕೇಟ್ ಅವೆಲ್ಲ ಈಜಿ ಇರ್ತಾದೆ ಈ ಹುಡುಗುರದ್ದೆಲ್ಲ ಭಾಳ ಭಾಳ ಅಲ್ಲ ರೀ ಅದಕ್ಕೆ ಅದು ಜಾಸ್ತಿ ಈಗ ನಾವು ಹೊರಗೆ ನಾವು ಗಂಡಸುರ್ದು ಅರ್ಬಿ ಜಾಸ್ತಿ ಇತ್ತು ಅಲ್ಲ ರಿ ಅದಕ್ಕೆ ನಾನು ಅದು ಹಿಡಿದೆ ಹೇಳಾತೀನ್ ನಾನು ನಿಮ್ಗೆ ಕಮ್ಮಿ ಹೇಳತೀನಿ ರೀ ಕಾಲೇಜ್ ಹುಡುಗುರಿಗ್ ಅಂತಂದ್ರೆ ಕಾಲೇಜ್ ಹುಡುಗ್ರಿಗ್ ಕಮ್ಮಿ ಹೇಳ್ತಾರೆ ಅಲ್ರಿ ಅಂದರೆ ನಾವು ಬಟ್ಟೆ ನಿಮ್ಗೆ ಛಲೋ ಕ್ವಾಲಿಟಿ ಬೇಕು ಅಲ್ಲ ರೀ ಅಂದ್ರೆ ನಾವು ನಿಮ್ಗೆ ಒಂದು ಸರಿ ಬಟ್ಟೆಗಳು ದುಕಾನಿಗೆ ಹೋಗಿ ಅಲ್ಲಿ ಜರ ಕೇಳ್ಕೊ ಬಂದು ಹೇಳ್ತೀನಿ ರೀ ಯಾಕಂದ್ರೆ ನಾವು ಕ್ವಾಲಿಟಿ ಮ್ಯಾಲೆ ಅದಾವೆ ರೀ ಅದು ರೇಟ್ ನೀವು ನಮ್ಗೆ ಕಲರ್ ಮತ್ತೆ ಪ್ಯಾಟರ್ನ್ ಫೋಟೋ ಹಾಕ್ರಿ ನಾವು ಅದ್ರ ಮ್ಯಾಗೆ ಅವ್ರಿಗೆ ಕೇಳ್ತೀವಿ ರೀ ಅಂದ್ರೆ ಎಷ್ಟು ಎಷ್ಟು ರೀ ರೇಟಿಂದು ರೀ ಎಷ್ಟು ಎಷ್ಟು ರೇಟಿಂದು ಸಿಕ್ತದೆ ನಿಂಬಲ್ಲಿ ಅಂಗೆ ಅದು ಕೇಳ್ದ ಮೇಲೆ ನಿಮಿಗೆ ಫೈನಲ್ ರೇಟ್ ಹೇಳ್ತೀನಿ ರೀ ನಾ ಹೇಳ್ತೀನಿ ರೀ ನೀ ನಾ ಹೇಳ್ತೀನಿ ರೀ ನಮ್ಮಲ್ ಸ್ಟಿಚಿಂಗ್ ಸ್ಟಿಚಿಂಗ್ ಎಲ್ಲ ಬೆಸ್ಟ್ ಮಾಡಿ ಅದೇ ನಾ ಹೇಳ್ತೀನಿ ರೀ ನೀವು ನಮ್ಮಲ್ ಸ್ಟಿಚಿಂಗ್ ಎಲ್ಲ ಬೆಸ್ಟ್ ಮಾಡ್ತೀವಿ ರೀ ನಾ ಅದು ಇದು ಮೆಟೀರಿಯಲ್ ಜರ ಆಯ್ತು ನಾವು ಅವ್ರು ಬಳಿ ಕೇಳ್ಕೊಂಡು ಬಂದು ಹೇಳ್ತೀನಿ ರೀ ನಿಮ್ಗೆ ಇಲ್ಲ ರಿ